ಸಾಮಾನ್ಯವಾಗಿ ಒಂದು ವಯಸ್ಸಿನ ನಂತರ ಬೆನ್ನು ನೋವು ಹೆಚ್ಚಾಗಿ ತುಂಬ ಶ್ರಮವಹಿಸಿ ಕೆಲಸ ಮಾಡೋಂಥ ಹೆಣ್ಣುಮಕ್ಳಲ್ಲಿ ಮತ್ತೆ ತುಂಬ ಸುಖ ಜೀವನ ಮಾಡೋ ಅಂಥವರು ಸ್ವಲ್ಪ ಜಾಸ್ತಿ ಓಡಾಡಿದ್ರೂ ಬೆನ್ನು ನೋವು ಬರುತ್ತೆ ಬೆನ್ನು ನೋವು ಬರೋಕ್ಕೆ ಹಲವಾರು ಕಾರಣಗಳಿದೆ ಹಳ್ಳಿಗಳಲ್ಲಿ ಆ ಎಣ್ಣೆ ಹಚ್ಕೊಳ್ಳೋವಂಥದ್ದು ಆ ರೀತಿಯ ಮನೆಮದ್ದುಗಳನ್ನು ಮಾಡ್ತಾರೆ ಆ್ಯಸ್ ಎ ಯೋಗ ಟೀಚರ್ ನಾನು ಒಬ್ಬಳು ಯೋಗ ಶಿಕ್ಷಕಿಯಾಗಿ ನಾನು ಹೇಳುವಂಥದ್ದು ಕೆಲ್ವೊಂದು ಸೂಕ್ಷ್ಮ ವ್ಯಾಯಾಮಗಳು ಮಕರಾಸನ ಭುಜಂಗಾಸನ ಅಲ್ಲಿ ತುಂಬ ರಿಲ್ಯಾಕ್ಸೇಷನ್ ಮಾಡುವಂಥದ್ದು ಬೆನ್ನು ನೋವಿಗೆ ಉತ್ತಮವಾಗಿರೋದು ಆಮೇಲೆ ಯಾವಾಗಲೂ ನಾವು ನೇರವಾಗಿ ಕೂತ್ಕೋಬೇಕು ಗಟ್ಟಿಯಾದ ಸರ್ಫೇಸ್ ಮೇಲೆ ಕೂರೋ ಅಂಥದ್ದು ನೆಲದ ಮೇಲೆ ಕೂರೋ ಅಂಥದ್ದು ತುಂಬ ರಿಲ್ಯಾಕ್ಸೇಬಲ್ ಆರಾಮದಾಯಿಕ ಆಸನಗಳು ತುಂಬ ಸ್ಪ್ರಿಂಗ್ ಇರೋ ಅಂಥ ಸೋಫಾ ಮೇಲೆ ಕೂರೋದು ಕೂಡ ಬೆನ್ನು ನೋವಿಗೆ ಕಾರಣ ಆಗುತ್ತೆ ಅದನ್ನೆಲ್ಲ ಅವೈವ್ಡ್ ಮಾಡೋ ಅಂಥದ್ದು ಬೆನ್ನು ನೋವನ್ನು ಬಾರದ ಹಾಗೆ ತಡೀಬೌದು ನಮ್ಮ ಬೆನ್ನಿನ ಸ್ನಾಯುಗಳಿಗೆ ಮತ್ತು ಬೆನ್ನು ಮೂಳೆ ಫ್ಲೆಕ್ಸಿಬಲ್ ಆಗಿರೋ ಅಂಥದ್ದು ತುಂಬ ಇಂಪಾರ್ಟೆಂಟ್ ಬೆನ್ನು ಮೂಳೆಯ ಫ್ಲೆಕ್ಸಿಬಿಲಿಟಿಗೆ ಅದಕ್ಕೆ ಸಂಬಂಧಪಟ್ಟಂಥ ಆಸನಗಳನ್ನು ಮಾಡಬೇಕು ತುಂಬ ಶ್ರಮವಹಿಸಿ ಕೆಲಸ ಮಾಡುವಂಥ ಮಹಿಳೆಯರು ದಿನದ ಒಂದು ಹದಿನೈದ್ರಿಂದ ಇಪ್ಪತ್ತು ನಿಮಿಷ ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಪಡ್ಕೋಬೇಕು ಆವಾಗ ಬೆನ್ನು ನೋವಿಂದ ದೂರ ಇರಬೋದು ಸಾಮಾನ್ಯ ಇಲ್ಲಿ ಕೇಳಿರುವಂಥದ್ದು ನಿಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾಗಿರುವ ಕೆಲವು ಮನೆಮದ್ದುಗಳು ಬೆನ್ನು ನೋವು ಅಂದತಕ್ಷಣ ಎಣ್ಣೆಯ ಮಸಾಜು ಯೋಗ ಮತ್ತು ಆಯುರ್ವೇದದ ಪ್ರಕಾರ ಎಣ್ಣೆ ಮಸಾಜು ನಾವು ಪ್ರತಿ ದಿನ ಅಭ್ಯಂಗ ಮಾಡಬೇಕು ಅಂತ ಹೇಳ್ತೀವಿ ಆಗಲಿಲ್ಲ ಅಂದರೆ ಎಟ್ ಲೀಶ್ಟ್ ತಿಂಗಳಿಗೆ ನಾಲ್ಕು ಬಾರಿ ಆದರೂ ವಾರದಲ್ಲಿ ಒಮ್ಮೆ ಆದ್ರೂ ಇಡೀ ಶರೀರಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವಂಥದ್ದು ಬೆನ್ನು ನೋವು ಬಂದಾಗ ನಾವು ಏನೋ ಒಂದು ಮುನ್ನೆಚ್ಚರಿಕೆ ತೊಗೊಳ್ಳೋದು ಆ ನೋವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಓಡಾಡೋ ಬದಲು ಪ್ರತಿ ದಿನ ಒಂದು ಒಳ್ಳೆಯ ಅರೋಗ್ಯಕರ ಜೀವನ ಶೈಲಿಯನ್ನು ಮಾಡಿ ನಾವು ಅಳವಡಿಸ್ಕೊಂಡ್ರೆ ಬೆನ್ನು ನೋವಿಂದ ದೂರ ಇರಭೌದು ಬೆನ್ನು ನೋವು ಬಂದಾಗ ಎಳ್ಳು ಎಣ್ಣೆಗೆ ಬೆಳ್ಳುಳ್ಳಿ ಮತ್ತು ಇಂಗನ್ನು ಹಾಕಿ ಅದನ್ನು ಚನ್ನಾಗಿ ಕುದಿಸಿ ನಮ್ಮ ಶರೀರಕ್ಕೆ ಹಚ್ಕೊಳ್ಳುವಷ್ಟು ಬೆಚ್ಚಗಾದಾಗ ಅದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದು ಆಮೇಲೆ ವಿಟಮಿನ್ ಡಿ ಕೊರತೆಯಿಂದ ಕೂಡ ಬೆನ್ನು ನೋವು ಬರುತ್ತೆ ವಿಟಮಿನ್ ಡಿ ಕೊರತೆಯನ್ನು ಹೋಗಲಾಡಿಸಿಕೊಳ್ಳೊದಕ್ಕೆ ಬೆಳಗಿನ ಬಿಸಿಲಿಗೆ ನಮ್ಮ ಮೈಯನ್ನು ಒಡ್ಡುವಂಥದ್ದು ಹೆಚ್ಚಾಗಿ ನಾವು ಬಿಸಿಲಿಗೆ ಹೋಗದೇ ಇದ್ದಾಗ ವಿಟಮಿನ್ ಡಿ ಕೊರತೆ ಉಂಟಾಗುತ್ತೆ ಹಾಗೆಯೇ ಆ ಎಣ್ಣೆಯ ಮಸಾಜ್ ಮಾಡಿದ ನಂತರ ಹದವಾದ ಬಿಸಿ ನೀರಿನ ಸ್ನಾನ ಅದು ಕೂಡ ನಮಗೆ ನೋವಿನಿಂದ ಮುಕ್ತಿಯನ್ನು ನೀಡುತ್ತೆ ಇನ್ನು ಕೆಲವರು ಬಟ್ಟೆ ಕಟ್ಟೋದು ಆ ರೀತಿಯ ಏನು ಒಂದಿಷ್ಟು ಮಾಡ್ತಾರೆ ಆದರೆ ವೈದ್ಯರ ಸೂಚನೆಯ ಪ್ರಕಾರ ಅದೆಲ್ಲ ತಪ್ಪಾದ ಒಂದು ಕಲ್ಪನೆ ನಾವೇ ಆರೋಗ್ಯಕರ ಜೀವನಶೈಲಿಯನ್ನು ಮಾಡ್ಕೋಬೇಕು ಜೊತೆಗೆ ಆಹಾರವನ್ನು ಕೂಡ ಜೋಡಿಸ್ಕೊಳ್ಬೇಕು ವಾತ ಪಿತ್ತ ಕಫ ಮೂರನ್ನು ನೋಡಿದಾಗ ವಾತ ಪ್ರಕೃತಿ ಅವರಿಗೆ ಬೆನ್ನು ನೋವು ಸೊಂಟ ನೋವು ಜಾಸ್ತಿಯಾಗಿರುತ್ತೆ ಆ ರೀತಿಯ ಆಹಾರವನ್ನು ಅವಾಯ್ಡ್ ಮಾಡಬೇಕು ಅಥ್ವಾ ಜ ಕಂಟಿನ್ಯೂಸ್ ಆಗಿ ಅದೇ ರೀತಿಯ ಆಹಾರವನ್ನು ತೆಗೆದುಕೊಳ್ಳೋದನ್ನು ನಿಲ್ಲಿಸ್ಬೇಕು